ಹಲೋ ಹಾಂ ಯಸ್ ಹೇಳಿ ಹಾಂ ಬರ್ರಿ ಏನು ಹ್ಞೂ ಸಿಗುತ್ತೆ ನಮಗೆ ಅಂದರೆ ಇದು ರಾಗಿ ಮುದ್ದೆ ಇಡ್ಲಿ ವಡೆ ಸಿಗುತ್ತೆ ಮಸಾಲೆ ದೋಸೆ ಸಿಗುತ್ತೆ ಚೆನ್ನಾಗಿರುತ್ತೆ ಮಸಾಲೆ ದೋಸೆಯಲ್ಲಿ ಮತ್ತು ಪಲ್ಯ ಜಾಸ್ತಿ ಇರುತ್ತೆ ಇಡ್ಲಿ ವಡೆಯಲ್ಲಿ ಇಡ್ಲಿ ಜಾಸ್ತಿ ದಪ್ಪ ಇರುತ್ತೆ ಮತ್ತು ಒಳ್ಳೆ ಟೇಸ್ಟ್ ಇರುತ್ತೆ ರಾಗಿ ಮುದ್ದೆಯಲ್ಲಿ ರಾಗಿ ಮುದ್ದೆ ಇಲ್ಲಿ ಎಲ್ಲ ಫೇಮಸ್ ಆಗಿದೆ ರಾಗಿ ಜಾಸ್ತಿ ಇರುತ್ತೆ ಚೆನ್ನಾಗಿರುತ್ತೆ ನಮ್ಮ ಕಡೆ ಟ್ರೆಡಿಷನಲ್ ಫುಡ್

ಹಾಂ ಬರ್ರಿ ಹಾಂ ಯಸ್ ಸಿಗುತ್ತದೆ ನಮ್ಮ ಕಡೆ ರೂಮುಗಳೆಲ್ಲಇರುತ್ತವೆ ನಿಮಗೆ ಎಲ್ಲವೂ ದೊರೆಯುತ್ತದೆ ನಮ್ಮ ಈ ಕಡೆ ಯಸ್ ಯಾ ಇದೆ ಯಾವ ದರ ಬೇಕೆಂದರೆ ನಿಮಗೆ ಇಲ್ಲ ರೇಟೇ ಇರುತ್ತದೆ

ಹ್ಞೂ ಬರ್ರಿ ಬಂದು ನಮಗೆ ಕಾಲ್ ಮಾಡಿ ಹಲೋ ನಮ್ಮ ನಮ್ಮ ಕಡೆ ಟ್ರಡಿಷನಲ್ ಫುಡ್ ಸೂಪರಾಗಿರುತ್ತದೆ ಇದನ್ ಇದಂತೂ ಖಚಿತ ಹಾಂ ಹಾಂ ಸರಿ ಬಂದು ಹಾಂ ಸರಿ ಸರಿ ಸರಿ ಮಾಡಿ